ನಮ್ಮ ಮನೇಲಿ ಎರಡು ಹಸು ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಒಂದು ಮತ್ತೆ ಕರು ಹಾಕಿತ್ ಇವಾಗ ಕರು ಇದೆ ಮುದ್ದಾದ ಕರು ಚಿಕ್ಕ ಪುಟ್ಟ ಕರು ಅದನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ನಮ್ಮ ಅಜ್ಜಿ ಮನೆಯಲ್ಲಿ ಬಂದು ನಾಲ್ಕು ಕರುಗಳಿದೆ ನಮ್ಮ ಅಜ್ಜಿಗೆ ಅಂದರೆ ತುಂಬ ಇನ್ನೂ ಇಷ್ಟ ಕರುಗಳಂದರೆ ಹಸು ಅಂದರೆ ಅವರು ತುಂಬ ಇಷ್ಟಪಡ್ತಾರೆ ಸ್ವಂತ ಮಕ್ಕಳ ಥರ ನೋಡ್ಕೊಂಡು ಸಾಕ್ತಾ ಇದ್ದಾರೆ ಅವ್ರು ಆವಾಗಿಂದ ಆಮೇಲೆ ತುಂಬ ಜೋಪಾನ ಮಾಡ್ತಾರೆ ಹಸುಗಳಿಗೆ ಅವರ ಹಸುಗಳು ಬಿಟ್ಟು ಎಲ್ಲೂ ಬರೋದೇ ಇಲ್ಲ ಆಚೆಗೆ ಎಲ್ಲಾದರೂ ಕರೆದ್ರೂ ಇಲ್ಲ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ ಹಸುಗಳಿಗೆ ಅವುಕ್ಕೆ ಹುಲ್ಲು ಮೇವು ಹಾಕ್ಬೇಕಲ್ವಾ ಅದಕ್ಕೆ ನಾನು ಬರೋಲ್ಲ ಅಂತ ಹೇಳ್ತಾರೆ ಸೊ ನಮ್ಮ ಮನೆಯಲ್ಲೂ ಸಹ ನಾವು ತುಂಬ ಚೆನ್ನಾಗಿ ನೋಡ್ಕೊತೀವಿ ಆ ನಮ್ಮ ತಾತಂದಿರು ಕೂಡ ಅವ್ರಿಂದ ಆವಾಗಿಂದನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡ್ಬಂದಿದಾರೆ ಹಸುಗಳನ್ನ ಅದಕ್ಕಾಗಿ ನಾವು ತುಂಬ ಚೆನ್ನಾಗಿ ನೋಡ್ತೀವಿ ಮನೆಯಲ್ಲಿ ಮಕ್ಕಳ ಥರ ಆಟಾಡುತ್ತೆ ಎರಡು ಕರುಗಳಿದ್ದಾವೆ ತುಂಬ ಮುದ್ದಾಗಿದ್ದಾವೆ ಆ ಕರುಗಳು ಅವ್ಕೇನೇನು ಬೇಕು ಎಲ್ಲ ಊಟ ಮೇವು ಎಲ್ಲ ಬೂಸಾ ಎಲ್ಲ ತುಂಬ ಚೆನ್ನಾಗಿ ಹಾಕ್ತೀವಿ ತುಂಬ ಮುದ್ದಾಗಿದೆ ಎರಡು ಹಸುಗಳು ಇವಾಗ ಮತ್ತೆ ಇನ್ನೊಂದು ಕರು ಹಾಕುತ್ತೆ